ಸರ್ ನಮಸ್ತೆ ಸರ್ ನಾವು ಕೆ ಎಲ್ ಈ ಕಾಲೇಜಿಗೋಗೊ ಸ್ಟೂಡೆಂಟ್ ಸರ್ ಸರ್ ನಮ್ದೂ ಐಡೆಂಟಿ ಕಾರ್ಡ್ ಕಳ್ದೊಗಿತ್ತು ಸರ್ ಹೊಳ್ಳಿ ರಿನೀವಲ್ ಹ್ಯಾಂಗೆ ಸರ್ ಹಾಂ ಎಲ್ಲಿ ಕಳ್ದೇತಿ ಗೊತ್ತಿಲ್ಲ ರೀ ಸರ್ ಅಂದ್ರೆ ಕಾಲೇಜಾಗೆ ಇಲ್ಲೆ ಬಿಟ್ಟು ಹೋಗಿದ್ದು ಸರ್ ಅದು ಮಾಡ್ಯಾರೆ ನೀ ಇಲ್ಲೆ ಕಾ ಗೊತ್ತಿಲ್ಲ ರೀ ಸರ್ ಹಾಂ ಸರ್ ಹಾಂ ಸರ್

ಹಾಂ ಸರ್

ಹಾಂ ಸರ್

ಅದ ಏನು ಬೇಕು ಸರ್ ಶ್ಯಾಂಪಲ್ ಆದರೂ ಕೊಡ್ತೇನೆ ಸರ್ ಇದಿದಾ ಇದು ಕಾಲೇಜು ಹಿಂಗೆ ಏನ್ರ ಪಾರ್ಮೆಟ್ ಅದು ಮಾಡ್ಬೇಕು ಆಯ್ತು ರೀ ಹಾಂ ಸರ್

ಹಾಂ ಈಗ ಯಾವ ಫೋಟೋ ಸ್ಟುಡಿಯೋ ಶಕ್ತಿ ಫೋಟೋ ಸ್ಟುಡಿಯೋ ಸ ಹಾಂ ಸರ್ ಆಯ್ತು ಸರಿ ಹಾಂ ಸರ್

ಆಯ್ತು ಆಯ್ತು ಸರ್